ನಮ್ಮ ಕನ್ನಡಿಗರು ಪ್ರದೇಶಗಳಲ್ಲಿ ಸುತ್ತುವಂಥ ಜನರು ತುಂಬ ಸುತ್ತುವಂಥ ಪ್ರ ಪ್ರವಾಸಗಳು ಅದ್ಯಾವ ತುಂಬ ತುಂಬ ಇದೆ ಯಾಕೆ ಅಂತ ಹೇಳಿದ್ರೆ ಧಾರ್ಮಿಕ ಸ್ಥಳಗುಳು ಅಂದರೆ ದೇವಸ್ಥಾನ ಆಗಿರ್ಬೋದು ಸೊ ಈ ಥರ ತುಂಬ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಆಗಿರ್ಬೋದು ಉತ್ತರ ಆಗಿರ್ಬೋದು ಎಲ್ಲ ಕಡೆ ಇರುತ್ತೆ ಧಾರ್ಮಿಕ ಅಂದರೆ ಕಲ್ಚರ್ ಆಗಿ ಯಾವ ಯಾವ ಥರ ಪದ್ಧತಿಯಾಗಿ ಮಾಡುವಂಥ ಪೂಜೆಗಳು ಆಗಿರ್ಬೋದು ಆ ದೇವಸ್ಥಾನಗಳಿಗೆ ಅವರು ನಂಬಿರುವಂಥ ದೇವರುಗಳಿಗೆ ಅವರು ಪೂಜೆ ಮಾಡೋದು ಆರಾಧ್ಯ ಮಾಡೋ ದೇವ್ರುಗಳ್ ಇರ್ಬೋದು ಅವ್ರು ಮನೆಗಳ ದೇವ್ರು ಇರುತ್ತೆ ಸೊ ಆ ದೇವ್ರುಗಳ್ದು ದೇವಸ್ಥಾನಗಳು ಬೇರೆ ಬೇರೆ ಊರ್ಗಳಲ್ಲಿರತ್ತೆ ಯಾಕೆ ಅಂತ ಹೇಳಿದ್ರೆ ಒಂದೊಂದು ದೇವರಿಗೆ ಒಂದೊಂದು ಪ್ರಾಮುಖ್ಯತೆ ಇರುತ್ತೆ ಒಬ್ರೊಬ್ಬರು ನಂಬಿದ ಮೇಲೆ ಒಬ್ರೊಬ್ಬರದು ದೇವರ ಮೇಲೆ ನಂಬಿರೊ ನಂಬಿಕೆ ಮೇಲೆ ಅವರಿಗೆ ಒಳಿತಾಗುತ್ತೆ ಅಂತ ಹೇಳ್ತಾರೆ ಸೊ ನಮಗ್ ಕಷ್ಟ ಬಂದಿದೆ ಅಂದರೆ ನಮ್ಮಿಂದ ಏನೋ ತಪ್ಪಾಗಿದೆ ಅಂತ ಮತ್ತು ದೇವಸ್ಥಾನಕ್ಕೆ ಹೋಗಿರ್ಬೋದು ಸೊ ಈ ಥರದೆಲ್ಲ ತುಂಬ ಥರ ನಡೆಯುತ್ತೆ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ನಮ್ಮ ಹಿಂದು ತತ್ವದಲ್ಲಿ ಈ ಥರದೆಲ್ಲ ಆಗುವಂತದ್ದೇ ಯಾಕೆ ಅಂತ ಹೇಳಿದ್ರೆ ಎಗ್ಸ ಯಾಕೆ ಅಂತ ಹೇಳಿದ್ರೆ ಇವಾಗ ನಾವು ಧರ್ಮಸ್ಥಳಕ್ ಹೋದ್ರು ಅಲ್ಲಿ ಮಂಜುನಾಥ ಸ್ವಾಮಿ ಇದೆ ಅಂದರೆ ಸೊ ಎಲ್ಲರು ಹೋಗ್ತಾರೆ ಎಲ್ಲರು ಹೋಗದು ನಮ್ಮ ಅವ್ರ ಅವ್ರ ಕಷ್ಟಗಳನ್ನ ಹೇಳ್ಕೊಳದಕೋಸ್ಕರ ದೇವಸ್ಥಾನಕ್ ಹೋಗ್ತಾರೆ ಸೊ ಅದರಿಂದ ಹೇಳಬೇಕು ಅಂತ ಹೇಳಿದ್ರೆ ಅವ್ರ ನಂಬಿಕೆ ದೇವ್ರುಗಳು ಕೈ ಬಿಡೊಲ್ಲ ಅನ್ನೊ ಒಂದೇ ಒಂದು ಕಾರಣಕ್ಕೆ ಅವರು ದೇವಸ್ಥಾನಕ್ ಹೋಗಿರ್ಬೋದು ಸೊ ಈ ಥರ ಮಾಡೋದರಿಂದ ಅವ್ರಿಗೆ ತುಂಬ ತುಂಬ ನಂಬ್ತಾರೆ ದೇವ್ರನ್ನ ಆ್ಯಂಡ್ ಅವ್ರಿಗೆ ತೃಪ್ತಿ ಇರುತ್ತೆ ನಾವು ಈ ಥರ ದೇವಸ್ಥಾನಕ್ಕ್ ಹೋಗಿದ್ದಿವಿ ನಮ್ಗೆ ಈ ಥರ ಒಳ್ಳೇದಾಗ್ಬೋದು ಅನ್ನೊದಕೋಸ್ಕರ ಇನ್ನೊಬ್ಬರು ಹೇಳ್ಬೋದು ಏನಂದರೆ ನೀ ಆ ದೇವಸ್ಥಾನಕ್ ಹೋಗು ಅದರಿಂದ ನಿಂಗೆ ತುಂಬ ಒಳ್ಳೇದು ಆಗ್ಬೋದು ಅವ್ರು ಆ ಥರ ನಂಬ್ಕೊಂಡ್ ಹೋಗೋದ್ರಿಂದ ತುಂಬ ಆ ಥರ ಧಾರ್ಮಿಕ ಸ್ಥಳಗಳಿರುತ್ತೆ ಏಕೆ ಅಂಥ ಧರ್ಮಸ್ಥಳ ಸುಬ್ರಹ್ಮಣ್ಯ ತಿರುಪತಿ ಸೊ ಈ ಥರ ಇರೋದರಿಂದ ಎಲ್ಲರು ತುಂಬ ಖುಷಿಯಾಗಿರ್ತಾರೆ ಹೇಳಬೇಕು ಅಂದರೆ ಸೊ ಈ ಥರ ಮಾಡೋದರಿಂದ ಅವ್ರವ್ರ ನಂಬಿಕೆ ಪ್ರಕಾರ ಅವರು ಯಾವ ಯಾವ ಥರ ದೇವ್ರನ್ನ ನಂಬ್ತಾರೆ ಅನ್ನೋದರ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ ಯಾಕೆ ಅಂತ ಹೇಳದ್ರೆ ಒಂದು ದೇವಸ್ಥಾನ ಆಗಬೇಕು ಅಂದರೆ ದೇವಸ್ಥಾನದ್ ಹಿಂದೆ ಒಂದು ಕತೆ ಇರುತ್ತೆ ಆ ಆರ ಕತೆಗಳು ಈಗಿನ ಹಿಂದುತ್ವದಲ್ಲಿ ದೇವ್ರುಗಳ್ನ ಅಂದರೆ ತುಂಬ ನಂಬ್ತಾರೆ ಅದು ಒಳ್ಳೇ ಉದ್ದೇಶಕ್ಕೆ ಆಗಿರ್ಬೋದು ಅಥ್ವ ಕೆಟ್ಟ ಉದ್ದೇಶಕ್ಕು ಆಗಿರ್ಬೋದು ಅಂದರೆ ಕೆಟ್ಟ ಉದ್ದೇಶ ಅಂದರೆ ಏನಿಲ್ಲ ಅವರ ಸ್ವಾರ್ಥ ತನದಿಂದ ಅವರು ಆ ದೇವ್ರಹತ್ರ ಹೋಗುವಂಥದ್ ಇರ್ಬೋದು ಆತ್ ಅಕಸ್ಮಾತಾಗಿ ಏನಾದರು ಹೋಗಿದ್ರು ಕೂಡ ಅದು ಅವ್ರ ತಪ್ಪಾಗಿರೊಲ್ಲ ಯಾಕೆ ಅಂತ ಹೇಳಿದರೆ ಅವ್ರು ಅವ್ರಿಗೆ ಅದು ಅನಿಸಿರತ್ತೆ ನನಗ್ ಒಬ್ಬರಿಂದ ತೊಂದರೆ ಆಗಿದೆ ಅಂದರೆ ಅವರಿಗು ಆ ಥರ ತೊಂದರೆ ಆಗ್ಬೋಕು ಆಗ್ಬೇಕು ಅನ್ನೋದಕೋಸ್ಕರ ದೇವ್ರಹತ್ರ ಹೋಗ್ತಾರೆ ಒಳ್ಳೇದು ಅಂದರೆ ನನಗ್ ಈ ಥರ ಮನೆ ಆಗ್ಬೇಕು ಸೊ ನನಗ್ ಈ ಥರ ಆಗಬೇಕು ನನಗ್ ಈ ಥರ ಆಗೋದರಿಂದ ನಾನು ಮುಂದೆ ಚೆನ್ನಾಗಿರ್ತಿನಿ ಅಂತ ಮುಂದಿನ ಫ್ಯೂಚರ್ನ ನೋಡಿಕೊಂಡು ಅವರು ತುಂಬ ಬೆಳವಣಿಗೆ ಮಾಡಿದಕೋಸ್ಕರ ದೇವಸ್ಥಾನಗಳಿಗ್ ಹೋಗಿರ್ಬೋದು ಸೊ ಈ ಥರ ಮಾಡೋದರಿಂದ ಅವ್ರವ್ರ ನಂಬಿಕೆ ಅವ್ರವ್ರ ಹತ್ರ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಯಾಕೆ ಈ ಮಾತನ್ನ ಹೇಳಬೇಕು ಅಂದರೆ ಇವಾಗಿನ್ ಕಾಲದಲ್ಲಿ ದೇವಸ್ಥಾನ ಅಂದರೆ ತುಂಬ ಜನ ಹೋಗ್ತಾರೆ ಇವಾಗ ಮಕ್ಕಳಿಗೆ ರಜಾ ಸಿಕ್ತು ಅಂದರೆ ಮೊದಲು ಹೋಗೋದೆ ತಂದೆ ತಾಯಿಗಳು ಆಗಿರ್ಬೋದು ಅವರೆಲ್ಲ ಹೋಗೋದೆ ಮೊದಲು ದೇವಸ್ಥಾನಕ್ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ದೇವಸ್ಥಾನಕ್ ಹೋಗೋದರಿಂದ ಅವ್ರ ನಂಬಿಕೆ ಆಗಿರ್ಬೋದು ಅವ್ರ ಕಲ್ಚರ್ ಆಗಿರ್ಬೋದು ಆ ಥರ ಪದ್ದತಿಗಳು ಓಕೆ ಆ ಥರ ಇರೋದಲ್ಲ ತುಂಬ ಪ್ರಾಮುಖ್ಯತೆ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಅವರ ನಂಬಿಕೆ ಅವ್ರವ್ರ ಖುಷಿ ಯಾಕೆ ಅಂತ ಹೇಳ್ಬೇಕು ಅಂದರೆ ಎಸ್ ಹೌದು ಇವಾಗಿನ ಹಿಂದುತ್ವದಲ್ಲಿ ಅದು ನಿಜ ಆಗುತ್ತೆ ಅಂತಾ ನಂಬ್ತಾರೆ ಹಿಂದುತ್ವ ಅಂತ ಅಲ್ಲ ಬೇರೆದರಲ್ಲು ಕೂಡ ನಂಬ್ತಾರೆ ಯಾಕೆ ಅಂದರೆ ಈ ಮುಸ್ಲಿಮ್ಸ್ ಆಗಿರ್ಬೋದು ಅವರು ಶುಕ್ರವಾರ ಹೋಗಿ ದರ್ಗಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೊಅಂಥದ್ದು ಅವರಿಗು ಜಾವ್ಗಲಾಲ್ಲಿ ಆಗಿರ್ಬೋದು ಸೊ ಈ ಥರ ಜಾಗಗಳಲ್ಲಿ ತುಂಬ ಥರದ್ ಬರುತ್ತೆ ದೇವ್ರುಗಳ್ನ ನಂಬುವಂಥದ್ದು ಸೊ ಈ ಗ್ರಾಮಸ್ತರು ಅಂದರೆ ಹಳ್ಳಿ ಕಡೆ ಇರೋರು ಅಂತು ದೇವ್ರುಗಳ್ನ ತುಂಬ ನಂಬ್ತಾರೆ ಯಾಕೆ ಅಂದರೆ ಆ ದೇವ್ರಿಗೆ ಜಾತ್ರೆ ಮಾಡುವಂಥದ್ದು ಆದೇವ್ರಿಗ್ ದೇವಸ್ಥಾನಗಳಿಂದ ಬೇರೆ ದೇವಸ್ಥಾನಕ್ ಕರ್ಕೊಂಡು ಹೋಗೋದು ಗಂಗೆ ಪೂಜೆ ಮಾಡಿಸುವಂಥದ್ದು ಸೊ ಇನ್ನೊಂದು ಕಡೆ ಈ ಥರ ಇದ್ರೆ ಇನ್ನು ಊರು ದೊಡ್ಡ ಊರ್ಗಳು ಮೀನ್ಸ್ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಯಾವ್ಯಾವ ಥರ ಇರ್ಬೋದು ಅಂತ ನೋಡೋದಕೋಸ್ಕರ ತುಂಬ ಖುಷಿಯಾಗತ್ತೆ ಅದು ನೋಡೋದರಿಂದ ನಮಗೆ ತುಂಬ ಖುಷಿ ಜೊತೆಗೆ ತುಂಬ ವ್ಯತ್ಯಾಸ ಇರುತ್ತೆ ನಾವು ಮನೆಲಿ ಇಂದು ಖುಷಿಯಾಗಿರೊದಕ್ಕು ಹೊರ್ಗೆ ಹೋಗಿ ಖುಷಿಯಾದಕ್ಕು ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಈ ಥರ ಮಾಡೋದರಿಂದ ನಮ್ಮ ಖುಷಿ ನಮ್ಮ ಜೊತೆ ಇರುತ್ತೆ ನಮ್ಮ ತಂದೆ ತಾಯಿಗಳ ಜೊತೆ ಒಂದು ರೌಂಡ್ ಒಂದು ಸುತ್ತ ಇರುತ್ತೆ ದೇವ್ರ ಮೇಲೆ ನಂಬಿಕೆ ಇದ್ರೆ ದೇವಸ್ಥಾನಕ್ ಹೋಗಿ ಬಂದಾಗ್ ಇರುತ್ತೆ ಸೊ ಈ ಥರದ್ರಿಂದ ಮನೇಲು ಕೂಡ ದೇವ್ರನ್ನ ಹೇಗೆ ನಂಬಿರ್ತಾರೆ ಅಂದರೆ ಒಬ್ಬ ಒಂದು ಮಾಂಸ ಸಸ್ಯಹಾರಿ ಆಗಿರ್ಬೋದು ಮಾಂಸಹಾರಿ ತಿಂದರು ಅವರು ಸ್ನಾನ ಮಾಡಿಕೊಂಡೆ ಒಳಗ್ ಹೋಗಬೇಕು ಅಂತ ಇರುತ್ತೆ ಸೊ ಈ ಥರ ಆಗೋದರಿಂದ ತುಂಬ ಖುಷಿಗಳ್ ಆಗಿರ್ಬೋದು ತೃಪ್ತಿಕರವಾದ ಜೀವನ ಇರ್ಬೋದು ಸೊ ಅವ್ರಿಗೆ ಈ ಥರ ಸಿಗುತ್ತೆ ಈ ಥರ ಮಾಡೋದರಿಂದ ಎಲ್ರಿಗು ಕುಷಿಯಾಗಿರ್ಬೋದು ಸಂತೋಷ ಸಂತೋಷ ಆಗಿರ್ಬೋದು ತೃಪ್ತಿಕರ ಜೀವನ ಆಗಿರ್ಬೋದು ಅವ್ರಿಗೆ ಸಿಗುತ್ತೆ ಅಂತ ಅವ್ರು ನಂಬಿರ್ತಾರೆ ಸೊ ಈ ಥರ ಮಾಡೋದರಿಂದ ಅವ್ರ ಖುಷಿ ಅವರ ಕೈಯಲ್ಲಿ ಇದೆ ಅಂತ ಹೇಳೋದಕೋಸ್ಕರ ಅವ್ರು ಊರು ಊರನ್ನ ತಿರ್ಗ್ಬೋದು ಸೊ ಬರೀ ದೇವಸ್ಥಾನ ನಂಬಿಕೆ ಅಂತಲ್ಲ ನಮ್ಗೆ ಈ ದೇವಸ್ಥಾನ ಗೊತ್ತಿಲ್ಲ ಅಂದರೆ ಈ ದೇವಸ್ಥಾನ ನೋಡ್ಕೊಂಬರಕೊಂದುಕೋಸ್ಕರ ಹೋಗಿರ್ಬೋದು ಅಕಸ್ಮಾತಾಗಿ ನಮಗ್ ಗ್ಗ ಏನಾದರು ಎಕ್ಸಾಂಪಲ್ ಅರಮನೆಗ್ ಹೋಗ್ಬೇಕು ಅಂತ ಅನ್ಸಿರುತ್ತೆ ನಾವು ಅಲ್ಲಿಗೆ ಹೋದರೆ ಅಲ್ಲಿ ಏನುಕ್ಕೆ ಅರ್ಮನೇ ಆಗಿದೆ ಅಂತ ಹೇಳಿಬಿಟ್ಟು ತಿಳ್ಕೋಂಬೋದು ಸೊ ಈ ಥರ ಮಾಡೋದರಿಂದ ತುಂಬ ಖುಷಿ ಸಿಗುತ್ತೆ ಒಂದು ಒಳ್ಳೇ ಒಳ್ಳೇ ವಿಷಯಗಳ್ನ ನಾವು ತಿಳ್ಕೊಳ್ತೀವಿ ಆ ವಿಷಯಗಳ್ನ ತಿಳ್ಕೊಂಡರೆ ನಮಗೆ ತುಂಬ ಖುಷಿ ಸಿಗುತ್ತೆ ಸೊ ಈ ಥತರ ಮಾಡೋದರಿಂದ ನಮ್ಮ ಖುಷಿ ನಮಗೆ ಎಂದು ಎಲ್ಲರು ತುಂಬ ಚೆನ್ನಾಗ್ ಇರ್ತೀವಿ ಸೊ ಈ ಥರ ಮಾಡೋದರಿಂದ ಒಂದು ಚೆನ್ನಾಗ್ ಇರ್ಬೋದು ಎಲ್ಲ ಕಡೆ ಸುತ್ಬೌದು ಎಲ್ಲ ರೀತಿಯ ಪದ್ಧತಿಗಳನ್ನು ಕೂಡ ನಾವು ತಿಳ್ಕೊಂಬೋದು ತಿಳ್ಕೊಳೊದ್ರಿಂದ ನಮ್ಮ ಎಜುಕೇಷನ್ಸ್ ಲೆವೆಲ್ ಕೂಡ ತುಂಬ ಜಾಸ್ತಿ ಆಗುತ್ತೆ ಸೊ ಅದರಿಂದ ನಮ್ಮ ನಂಬಿಕೆ ಪ್ರಕಾರ ನಮ್ಮ ಊರುಗಳಿಗೆ ಆಗಿರ್ಬೋದು ಯಾವುದೇ ರೀತಿಯ ದೇವ್ರುಗಳನ್ನು ಕೂಡ ಕಣ್ಣು ಮುಚ್ಕೊಂಡು ನಂಬ್ತಾರೆ ಹಿರಿಯರು ಕೂಡ ಅದೇ ಥರ ದೇವ್ರುಗಳ್ನ ನಂಬಿರೋದರಿಂದ ನಾವು ಅದೇ ಪದ್ದತಿಯನ್ನು ನಾವು ಕೂಡ ಮುಂದುವರಿಸ್ತಾ ಇರ್ತೀವಿ ಸೊ ಆ ಥರ ಮಾಡೋದರಿಂದ ನಮಗೆ ನಮ್ಮ ಖುಷಿ ಸಿಗುತ್ತದೆ ಹಾಗಾಗಿ ಎಲ್ಲರು ಮಾಡೋ ಥರ ನಾವುಗಳು ಕೂಡ ಎಲ್ಲ ದೇವಸ್ಥಾನಕ್ಕೆ ಆಗಿರ್ಬೋದು ಆ ಟ್ರೆಡಿಷನಲ್ಸ್ ಲುಕ್ಗಳಲ್ಲಿ ಹೋಗುವಂಥದ್ದು ಕಲ್ಚರಲ್ ಇರುವಂಥದ್ದು ಸೊ ಈ ಥರ ಮಾಡೋದರಿಂದ ಎಲ್ಲರು ಖುಷಿಯಾಗ್ ಇರ್ತಿವಿ ಅದ್ರ ಜೊತೆ ಯಾರು ಕೂಡ ಇವರು ಈ ಥರ ಇವ್ರು ಅಂದರೆ ಈಗಿನ ಕಾಲದಲ್ಲಿ ಕ್ಯಾಸ್ಟಿಸಮ್ ಆಗಿರ್ಬೋದು ಈ ಥರ ಎಲ್ಲ ಥರ ಬರುತ್ತೆ ಸೊ ಆ ಥರದ್ದೆಲ್ಲ ಇಲ್ಲ ಅಂದರೆ ತುಂಬ ಜನ ಎಲ್ಲಾ ದೇವಸ್ಥಾನಕ್ ಹೋಗಿರ್ಬೋದು ಈ ದರ್ಗಕ್ಕೆ ಹಿಂದುತ್ವದೊರು ಹೋದರೆ ಅಕಸ್ಮಾತಾಗಿ ಹಿಂದುತ್ವದೋರ್ದು ದೇವಸ್ಥಾನಕ್ಕೆ ದರ್ಗಗಳು ಬರೋದು ಆ ಥರ ಇವಾಗಿನ್ ಕಾಲ್ದಲ್ಲಿ ಇಲ್ಲ ಯಾರು ಬೇಕಾದರೆ ದೇವಸ್ಥಾನಕ್ ಹೊಗ್ಬೋದು ಯಾರು ಬೇಕಾರ ದೇವಸ್ಥಾನದಿಂದ ಬರ್ಬೋದು ಯಾಕೆಂದರೆ ಅದೊಂಥರ ಟೂರಿಸಮ್ ಪ್ಲೇಸ್ ಆಗಿರುತ್ತೆ ಸೊ ಅಲ್ಲಿಗೆ ಹೋಗ್ಬರೋದರಿಂದ ಅವರಿಗೆ ತೃಪ್ತಿಕರ ಜೀವನ ಸಿಗುತ್ತೆ ಖುಷಿ ಸಿಗುತ್ತೆ ಅಂದರೆ ಅವ್ರು ಹೋಗಿಬರ್ಬೋದು ಸೊ ಈ ಥರದ್ರಿಂದ ಮಾಡೋದರಿಂದ ಎಲ್ಲರಿಗು ಖುಷಿ ಸಿಗುತ್ತೆ ಎಲ್ಲರಿಗು ತೃಪ್ತಿಕರ ಜೀವನ ಆಗುವಂಥದ್ದು ಯಾಕೆ ಅಂದರೆ ಈ ಥರ ಹೇಳಿದ್ವಿ ಅಂದರೆ ದೇವ್ರುಗಳಿಗೆ ತುಂಬ ಹೋಗೊಅಂಥ ಜಾಗಗಳು ತುಂಬ ಇರುತ್ತೆ ಅದನ್ನ ನಂಬೊ ಅಂಥ ಜನರು ಕೂಡ ಈಗಿನ್ ಕಾಲದಲ್ಲಿ ಇರ್ತಾರೆ ಸೊ ಹಾಗಾಗಿ ನಾನು ಈ ವಿಷಯ ತುಂಬ ಹೇಳಿದೀನಿ ತ್ಯಾಂಕ್ ಯು